ಹಲೋ ಹಾಂ ಅಲೋ ಹಾಂ ನಮಸ್ತೆ ಹೇಳಿ ಮೇಡಮ್ ಏನು ಬೆ ಏನಾಗ್ಬೇಕಾಗಿತ್ತು

ಹಾಂ ಮೇಡಮ್ ಹಾಂ ಮೇಡಮ್ ಈಗ ನೀವು ಮೊದ್ಲೂ ರೇಷನ್ ಕಾರ್ಡು ಮೊದ್ಲ್ ಮಾಡಿಸಿದ್ದೀರ ಏನು ಇದೆ ಪಸ್ಟ್ ಟೈಮ್ ಮಾಡಿಸ್ತ ಇದ್ದೀರಾ ಹಾಂ ಮದ್ಲು ನೀವೇನು ಮಾಡಿಸಿಲ್ಲ ಅಂದರೆ ಹಾಂ ಅಲ್ಲಾ ಅದೆ ಫ ಹೇಳಿ ಮೇಡಮ್ ಹೇಳಿ ಪಸ್ಟ್ ಅಂದರೆ ಹಾಂ ಹೇಳ್ತೀನಿ ಮೇಡಮ್ ಹಾಂ ಹೇಳ್ತಿನ್ ಮೇಡಮ್ ಏನು ಡಾಕ್ಯುಮೆಂಟ್ಸ್ ಬೇಕಂತಂದು ಹೇಳ್ತೀನಿ ಅಂದರೆ ನೀವು ಮ ಎ ಪಿ ಎಲ್ ಕಾರ್ಡ್ ಮಾಡಿಸ್ತ ಇದ್ದೀರಾ ಅಥವಾ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ತ ಇದ್ದೀರ ಹಾಂ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ತ ಇದ್ದೀರಲ್ಲ ಈಗ ನಿಮ್ಮ ನಿ ಬಿ ಪಿ ಎಲ್ ಕಾರ್ಡ್ ಮಾಡ್ಸದಿಕ್ಕೆ ನಿಮ್ಮದು ಮನೆಯ ಹಾಂ ಇದು ನಿಮ್ದು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಪ್ರೂಫ್ ಬೇಕು ಎಲ್ಲಿ ವಾಸಸ್ಥಳ ಎಲ್ಲಿ ವಾಸ ಹಾಂ ಅಪ್ಡೇಟ್ ಫೋನ್ ನಂಬರ್ ಅಪ್ಡೇಟ್ ಇರೋದೆ ಬೇಕು ನಮಗು ಮತ್ತೆ ನಿಮ್ದು ಅಲ್ಲಿ ವಾಸಸ್ಥಳ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ನೀವು ಹಳ್ಳಿಯಲ್ಲಿ ಯಾವ ಊರಲ್ಲಿ ವಾಸ ಸ ವಾಸ ಮಾಡ್ತಯಿದ್ದರಲ್ಲ ಅಲ್ಲಿ ಒಂದು ವಾಸಸ್ಥಳ ಪ್ರಮಾಣಪತ್ರ ಹಾಂ ವಾಸಸ್ಥಳ ಪ್ರಮಾಣಪತ್ರ ಬೇಕು ಪ್ಯಾನ್ ಕಾರ್ಡು ಬೇಕಾಗುತ್ತೆ ಪ್ಯಾನ್ ಕಾರ್ಡು ಬೇಕು ಮತ್ತೆ ನಿಮ್ಮ ಮನೆಯವರು ಎಂದು ಯಾರಾರು ಹೆಸ್ರನ್ನ ನೀವು ಅದರಲ್ಲಿ ಆಧಾರ್ ಕಾ ರೇಷನ್ ಕಾರ್ಡಲ್ಲಿ ಸೇರ್ಸ್ಬೇಕು ಅಂದ್ಕೊಂತಿರಲ್ಲ ಅವ್ರು ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಂ ಮತ್ತೆ ಎಲ್ಲರು ಮತ್ತೆ ತನ ನಿಮ್ಮ ಎಷ್ಟು ಜನ ಮನೆಯಲ್ಲಿ ಈಗ ತಂದೆ ತಾಯಿ ಅಥವಾ ನಿಮ್ಮ ಡಿಪೆಂಡೆಂಡ್ಸ್ ನಿಮ್ಮ ಜೊತೆಗೆ ಯಾರು ಹಾಂ ಫ್ಯಾಮಿಲಿ ನಿ್ಮ್ಮ ಕುಟುಂಬದಲ್ಲಿ ಯಾರು ಯಾರು ಇರ್ತಾರೆ ಮಕ್ಳು ಇದ್ದರೆ ಅವ್ರು ಎಲ್ಲರದ್ದೂ ಅದರಲ್ಲಿ ಸೇರ್ಸ್ಬೇಕು ಅಂತಾದ್ರೆ ಎಲ್ಲರದ್ದು ಆಧಾರ್ ಕಾರ್ಡು ತಗೊಂಡು ಬನ್ನಿ ಮತ್ತೆ ಅದು ಒಂದುವೇಳೆ ಅವ್ರ್ದು ಆಧಾರ್ ಕಾರ್ಡ್ ಇರದೆ ಇದ್ದರೆ ಆಧಾರ್ ಪ್ರೂಫು ನಿಮ್ದು ಬರ್ತ್ ಸರ್ಟಿಫಿಕೇಟು ಈ ಥರ ಅವನ್ನ ತಗೊಂಡು ಬನ್ನಿ ಮತ್ತೆ ಫೋಟೊ ಬೇಕಾಗುತ್ತೆ ಹಾಂ ಮೇಡಮ್ ಎಲ್ಲಾರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಅಂದರೆ ನಿಮ್ಮ ಮಾ ಹಜ್ಬೆಂಡು ನಿಮ್ಮ ಏನು ಏನು ವರ್ಕ್ ಮಾಡ್ತಾಯಿರೋದು ಹಾಂ ಅದು ಹಾಂ ಕೂಲಿ ಕೆಲಸ ಮಾಡ್ತಾಯಿದ್ದಾರಾ ಹಾಂ ಹಂಗಿದ್ರೆ ಅವ್ರದ್ದು ಒಂದು ಕ್ಯಾಸ್ಟ್ ಇನ್ಕಮ್ಮು ತೊಗೊಬನ್ನಿ ನಿಮ್ಮದು ಕ್ಯಾಸ್ಟ್ ಇನ್ಕಮ್ಮು ತೊಗೊಬನ್ನಿ ಮೇಡಮ್ ಅದ್ನ ತೊಗೊಬಂದು ಅಲ್ಲಿ ಫಾರ್ಮ್ ಕೊಟ್ಟಿದ್ದೀವಲ್ಲ ಆ ಫಾರ್ಮನ್ನು ಫಿಲಪ್ ಮಾಡಿ ಅದರಲೆಲ್ಲ ಹೆಸ್ರು ನಿಮ್ಮದು ಡೇಟ್ ಆಪ್ ಬರ್ತು ಮತ್ತೆ ನಿಮ್ಮ ತ ಯಾರು ಯಾರದ್ದು ಹೆಸ್ರು ಸೇರ್ಸ್ಬೇಕು ಅಂದ್ಕೊಂತಿದಿರ ಅವ್ರ್ದು ಎಲ್ಲರದ್ದು ಹಾಂ ಫ್ಯಾಮ್ಲಿದು ಹೆಸ್ರ್ ಎಲ್ಲ ಫಿಲಪ್ ಮಾಡಿ ಅದೆಲ್ಲ ಫಾರ್ಮೆಟ್ ತುಂಬಿಟ್ಟು ಅದಕ್ಕೆ ಫೋಟೊ ಅಂಟಿಸಿ ಮತ್ತೆ ಅವರು ಡಾಕ್ಯುಮೆಂಟ್ಸು ನಾವೇನು ಹೇಳಿದ್ದೀವಲ್ಲ ಆಧಾರ್ ಕಾರ್ಡು ಮತ್ತೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟು ವಾಸಸ್ಥಳ ಪ್ರಮಾಣಪತ್ರ ಫೋಟೊ ಇವುನ್ನೆಲ್ಲ ವ ಅಟ್ಯಾಚ್ ಮಾಡಿಬಿಟ್ಟು ನಮ್ಮ ನಮಗೆ ತಂದು ಕೊಡಿ ಮೇಡಮ್ ಹಾಂ ಆಫೀಸಿಗೆ ತಂದು ಕೊಟ್ಟುಬಿಡಿ ಹಾಂ ಎಲ್ಲ ದಾಕ ಹಾಂ ಹಾಂ ಜೆರಾಕ್ಸ್ ಮಾಡಿಸಿ ಒಂದು ಸೆಟ್ ಜೆರಾಕ್ಸ್ ನೀವು ಇಟ್ಟುಕೊಳ್ಳಿ ಬೇಕಾದರೆ ನೀವು ಮತ್ತೆ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿದ್ದೀರ ಅನ್ನೋದು ಬೇಕಾಗುತ್ತಲ್ಲ ಒಂದು ಸೆಟ್ ಡಾಕ್ಯುಮೆಂಟ್ಸ್ ನೀವು ಇಟ್ಟುಕೊಂಡು ಒಂದು ಸೆಟ್ ಡಾಕ್ಯುಮೆಂಟ್ಸ್ ನಮ್ಗೆ ಕೊಡಿ ಹಾಂ ಧನ್ಯವಾದಗಳು